ಹೌದು

ಹಾಂ ಸರಿ ಹೇಳ್ತೀನಿ ನೀವು ರಾಗಿ ರೊಟ್ಟಿ ಮಾಡಬೇಕಾದರೆ ಹಿಟ್ಟು ಸ್ವಲ್ಪ ಬಿಸಿನೀರು ತಗೋಬೇಕು ಬಿಸ್ನಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಹಿಟ್ಟನ್ನ ನೀವು ಆ ಬಿಸ್ ಬಿಸಿಯಾದ ನೀರು ಬಿಸಿಯಾಗ್ತಿದ್ದಂಗೆ ಆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ನಂತರ ಅದು ಎಲ್ಲ ಸ್ವಲ್ಪ ಬೆಂದು ಮೇಲೆ ಒಂದು ಪ್ಲೇಟಿಗೆ ಆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ನಾ ನಾದಾದ ಮೇಲೆ ನೀವು ರೊಟ್ಟಿ ತಟ್ದಾಗೆ ತಟ್ಟಿ ಬಿಸಿ ಹಂಚಿಗೆ ಹಾಕಿದರೆ ಆಯಿತು ರೊಟ್ಟಿ ಹಾಗೆ ಮಾಡೋದು

ರಾಗಿ ರೊಟ್ಟಿಗೆ ತರಕಾರಿ ಪಲ್ಯ ಅಂದರೆ ನಿಮಗೆ ಬದನೆಕಾಯಿ ಆಮೇಲೆ ಬೀನ್ಸು ಬದನೆಕಾಯಲ್ಲೂ ಅದು ಎಣ್ಣೆಗಾಯಿ ಮಾಡಿದರೆ ರಾಗಿ ರೊಟ್ಟಿಗೆ ಚೆನ್ನಾಗಾಗತ್ತೆ ಮತ್ತೆ ಚಟ್ನಿ ಪುಡಿ ಅಂದರೆ ಕಡಲೆ ಚಟ್ನಿ ಪುಡಿ ಚೆನ್ನಾಗಾಗತ್ತೆ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಾಗತ್ತೆ ಮತ್ತೆ ಗುರೆಳ್ಳು ಅಂತಾರೆ ಆ ಚಟ್ನಿ ಪುಡ ಪುಡಿ ಕೂಡ ಚೆನ್ನಾಗಾಗತ್ತೆ ರಾಗಿ ರೊಟ್ಟಿಗೆ ಹ್ಯಂ ಬೇರೆ ನೀವು ಪಲ್ಯ ಯಾ ಯಾವ್ದ್ಬೇಕಾದ್ರೂ ಮಾಡಬಹುದು ತರಕಾರಿ ಪಲ್ಯ ಮಾಡಬಹುದು ಕಾಳು ಪಲ್ಯ ಮಾಡಬಹುದು ಕಾಳುಗಳನ್ನು ಎಲ್ಲ ಸೇರಿಸಿ ಬೇಕಾದರೆ ಪಲ್ಯ ಮಾಡಬಹುದು ಹಲೋ ಹಾಂ ಸರಿ